ನಂದು ಸುಂದರ ಹಾಗು ಒಂದು ಪುಟ್ಟ ಕುಟುಂಬ ಚಿಕ್ಕದಾಗಿ ಚೂರು ಚೊಕ್ಕವಾಗಿ ಒಂದು ಸುಂದರ ಕುಟುಂಬ ಆ ಕುಟುಂಬದಲ್ಲಿ ನಾನು ನನ್ನ ಗಂಡ ನನ್ನ ಮಗು ಮೂವರು ಜೀವನ ತುಂಬ ಚೆನ್ನಾಗೇ ನಡಿತಾ ಇತ್ತು ನನ್ನ ಗಂಡ ಡ್ರೈ ಕ್ಲೀನ್ ಶಾಪ್ ಇಟ್ಕೊಂಡಿದ್ದರು ನಾನು ಮನೆಯಲ್ಲಿ ಟೈಲರಿಂಗ್ ಮಾಡ್ತಾಯಿದ್ದೆ ಮಗು ಶಾಲೆಗೆ ಹೋಗ್ತಾಯಿತ್ತು ಹೀಗೆ ನಡ್ಕೊಂಡು ಹೋಗ್ತಾಯಿತ್ತು ಜೀವನ ಚೆನ್ನಾಗೇ ಕೆಲ್ವು ವರ್ಷ ಕಳೆದ್ಮೇಲೆ ನನ್ನ ಯಜಮಾನ್ರು ಕೆಲವೊಂದು ವಿಚಾರ ವಿಚಾರವಾಗಿ ತಲೆ ಕೆಡಿಸ್ಕೊಂಡು ಡ್ರಿಂಕ್ಸ್ ಅಡಿಕ್ಟಾಗ್ತಾರೆ ಕುಡಿತಕ್ಕೆ ದಾಸರಾಗ್ತಾರೆ ಇದು ಕಡಿಮೆಯಿತ್ತು ಶುರುವಿನಲ್ಲಿ ಹೋಗ್ತಾ ಹೋಗ್ತಾ ದಿನ ಕಳಿತಾ ಅದು ಜಾಸ್ತಿಯಾಗ್ತಾ ಹೋಗ್ತು ಅವರು ಸಂಪೂರ್ಣವಾಗಿ ಕುಡಿತದ ದಾಸರಾಗಿಬಿಡ್ತಾರೆ ಜೀವನ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗುತ್ತೆ ಜೀವನ ನಡೆಸೋಕೆ ನಾವು ಬಾಡಿಗೆ ಮನೆಯಲ್ ಇದ್ದಿದ್ದರಿಂದ ಬಾಡಿಗೆ ಕಟ್ಟೋಕೆ ಜೀವನ ನಡೆಸೋಕೆ ಮನೆಗೆ ದಿನಸಿ ತರೋಕೆ ಮಗುನ ಓದ್ಸೋಕೆ ಎಲ್ಲದಕ್ಕೂ ತುಂಬ ಕಷ್ಟ ಆಗುತ್ತೆ ನನ್ನ ತಂದೆ ಕಡೆ ಸ್ವಲ್ಪ ಅನುಕೂಲವಾಗಿರೋದ್ರಿಂದ ಅವರು ಮಧ್ಯ ಮಧ್ಯ ಕೈ ಜೋಡಿಸ್ತಾ ಇರ್ತಾರೆ ಹೇಗೊ ನಡ್ಕೊಂಡು ಹೋಗ್ತಾಯಿರುತ್ತೆ ಜೀವನ ಇದಾದ ನಂತರ ಮಧ್ಯದಲ್ಲಿ ನನ್ನ ಗಂಡನ ಅಕ್ಕ ನಮ್ಮ ಮನೆಗ್ ಬರ್ತಾರೆ ನಾವು ಮದುವೆ ಆದಮೇಲೆ ಸ್ವಲ್ಪ ದಿವಸ ಅಷ್ಟೇ ಅತ್ತೆ ಮನೆಯಲ್ಲಿ ಅತ್ತೆ ಮನೆಯಲ್ಲಿ ಜೊತೆಗಿದ್ವಿ ಅದಾದ ನಂತರ ಕೆಲವೊಂದು ಕಾರಣಗಳಿಂದ ನಾವು ಹೊರಗಡೆ ಬಂದಿರ್ತೀವಿ ನಾವು ಸಪ್ರೇಟ್ ಜೀವನ ಮಾಡ್ತಾಯಿರ್ತೀವಿ ಗಂಡ ಹೆಂಡ್ತಿ ಮಗು ಅತ್ತೆ ಮಾವ ಬೇರೆ ಇರ್ತಾರೆ ಅತ್ತಿಗೆ ಬೇರೆ ಇರ್ತಾರೆ ಅವ್ರು ಬರ್ತಾರ್ ನಮ್ಮ ಜೀವನದಲ್ಲಿ ಬಂದಮೇಲೆ ಅವ್ರ ಕಡೆಯಿಂದ ಕೆಲ್ವಷ್ಟು ಸಜೆಷನ್ನುಗಳು ಸಿಗುತ್ತೆ ಲೈಫು ಇಷ್ಟು ಕಷ್ಟ ಇದೆ ಮತ್ತು ಹೋಗಿ ಅತ್ತೆ ಮನೆ ಸೇರ್ಕೊಳ್ಳಿ ಒಳ್ಳೆಯ ಲೈಫ್ ಸಿಗುತ್ತೆ ಜೀವನ ಚೆನ್ನಾಗಿರತ್ತೆ ಅವ್ರಿಗೂ ವಯಸ್ಸಾಗಿದೆ ಜೊತೆಗೆ ನೀವು ಇದು ಇದ್ದರೆ ಅವ್ರಿಗೂ ಒಳ್ಳೆಯದಾಗತ್ತೆ ನೋಡ್ಕೊಳ್ಳೋರು ಯಾರಾದ್ರು ಒಬ್ಬರು ಜೊತೆಗೆ ಸಿಗ್ತಾರೆ ಅನ್ನೋ ಥರ ನಮ್ಮ ಮಾವನವರು ಬಂದು ರಿಕ್ವೆಸ್ಟ್ ಮಾಡ್ತಾರೆ ಬನ್ನಿ ನಮ್ಮ ಜೊತೆಗಿರಿ ಕೊನೆಗಾಲದಲ್ಲಿ ಅಂತ್ಹೇಳಿಬಿಟ್ಟು ಸೊ ನಮ್ಮ ಮನೆಯವ್ರು ನನ್ಗೆ ಹೋಗೋಕೆ ಇಷ್ಟ ಇರೋಲ್ಲ ನಮ್ಮ ಮನೆಯವ್ರು ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಅವರಿಗೆ ನನ್ನ ನನ್ನ ಮಗಳ ಜವಾಬ್ಧಾರಿಯ ಕಳ್ಕೊಬೇಕಿರುತ್ತೆ ಯಾಕೆ ಕಳ್ಕೊಬೇಕಿರುತ್ತೆ ಅಂದರೆ ಅವರಿಗೆ ಅದ್ರ ಬಗ್ಗೆ ಕುಡಿತದ ಬಗ್ಗೆ ತುಂಬ ತುಂಬ ಅಂದರೆ ತುಂಬಾ ಚಟ ಹುಟ್ಬಿಟ್ಟಿರುತ್ತೆ ಅದಿಲ್ಲದೇ ಇದ್ದರೆ ಜೀವ್ನವೇ ಇಲ್ಲ ಅನ್ನೋ ಥರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದೇ ಜೀವನ ಆಗ್ಬಿಟ್ಟಿರುತ್ತೆ ಅಂಗ್ಡಿಯಲ್ಲಿ ಏನೇ ಕೆಲ್ಸ ಏನೂ ಕೆಲಸ ಮಾಡೋಲ್ಲ ಸಂಪಾದನೆ ಏನೂ ಇಲ್ಲ ಕಡಿಮೆ ಆಯಿತು ನಾನು ಮಾಡೋ ಟೈಲರಿಂಗ್ ಕೆಲಸದಲ್ಲೇ ಹೇಗೊ ಜೀವನ ನಡೀತಾ ಇತ್ತು ನಾನು ಅತ್ತೆ ಮಾವನ ಹತ್ರ ಹೋದರೆ ಇವ್ರು ಸರಿ ಹೋಗ್ತಾರೆ ಅಂತ ಯೋಚನೆ ಮಾಡಿ ಮತ್ತು ನಾವು ಅತ್ತೆ ಮಾವನ ಹತ್ರ ಹೋದ್ವಿ ಹೋದಮೇಲೆ ನಮ್ಮ ಅತ್ತೆ ಸ್ವಲ್ಪ ಒರಟು ಸ್ವಭಾವದವರು ವಯಸ್ಸಾಗಿದೆ ಮಾವಂಗೂ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಇರೋದ್ರಿಂದ ಸೊ ಮಾವನವ್ರು ಅವಾಗವಾಗ ಹುಷಾರ್ ತಪ್ತಾ ಇರ್ತಾರೆ ನಾವು ಅಲ್ಲಿಗ್ಹೋಗಿ ಸೇರಿದ ಒಂದು ವರ್ಷಕ್ಕೆ ಮಾವನವರು ತೀರ್ಕೊತಾರೆ ತೀರ್ಕೊಂಡ ನಂತರ ನಮಗೆ ಅಲ್ಲಿ ತುಂಬ ಕಷ್ಟ ಆಗುತ್ತೆ ಅತ್ತೆ ವ್ಯವ್ಹಾರಿಕವಾಗಿ ಏನು ನಡೆಸ್ಕೊಡಲ್ಲ ಮಕ್ ಹೆಣ್ಮಕ್ಳಿಗೆ ಮಾಡ್ತಾಯಿರ್ತಾರೆ ನಮ್ಮದೇನು ಜವಾಬ್ದಾರಿ ನಮ್ದನ್ನು ಅವ್ರು ನೋಡಬೇಕು ಅಂತ ನಾವೇ ಎಕ್ಸ್ಪೆಕ್ಟ್ ಮಾಡಿರೋಲ್ಲ ಆದ್ರೆ ನಮ್ಮ ಮನೆಯವ್ರಿಗೆ ಅದಿರುತ್ತೆ ಅವ್ರು ಮಾಡಬೇಕು ದುಡ್ಡಿದೆ ಹಣ ಇದೆ ಆಸ್ತಿ ಇದೆ ಅವ್ರು ಮಾಡಲಿ ಅನ್ನೋ ಉದ್ದೇಶ ಇವ್ರಿಗಿರುತ್ತೆ ನನಗೆ ಅದ್ರ ಅವಶ್ಯಕತೆ ಇರೋಲ್ಲ ನನ್ನ ಸ್ವಾಭಿಮಾನ್ದಿಂದ ಜೀವನ ಮಾಡ್ಬೇಕು ಇದುಬೇಕಾದ್ರೆ ಅವ್ರ ಹತ್ರ ಅದನ್ನು ಎಕ್ಸೆಪ್ಟ್ ಮಾಡೋದು ಕಷ್ಟ ನನಗೆ ನನ್ಗೆ ಬೇಕಿರೋಲ್ಲ ಇದೇ ವಿಷಯವಾಗಿ ನನಗೂ ನನ್ನ ಮನೆಯವ್ರಿಗೂ ಪದೇ ಪದೇ ಜಗಳ ಆಗ್ತಿರುತ್ತೆ ಈ ಮಧ್ಯದಲ್ಲಿ ನನ್ನ ಇನ್ನೊಂದು ಅತ್ತಿಗೆ ಎಂಟ್ರಿ ಆಗ್ತಾರೆ ನಮ್ಮ ಲೈಫಿಗೆ ಅವ್ರು ಬಂದಮೇಲೆ ಲೈಫು ಇನ್ನೂ ಕಷ್ಟ ಆಗುತ್ತೆ ಅತ್ತೆ ಆಸ್ತಿಯಲ್ಲಿ ಅರ್ಧ ಭಾಗ ಯಾರಿಗೂ ಗೊತ್ತಾಗದೇ ಇರೋ ಥರ ಅವರೇ ಬರೆಸ್ಕೋತಾರೆ ಆ ವಿಷಯ ನಮ್ಮ ಮನೆಯವ್ರಿಗೆ ತಿಳಿಯುತ್ತೆ ಈ ವಿಷಯವಾಗಿ ಇನ್ನಷ್ಟು ಕುಡಿತದ ದಾಸರಾಗ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ ಅದರಲ್ಲೇ ಮುಳುಗಿರ್ತಾರೆ ಮಗಳ ಮೇಲೆ ಜ್ಞಾನ ಇರೋಲ್ಲ ಹೆಂಡತಿ ಮಗು ಸಂಸಾರ ಯಾವುದ್ರ ಬಗ್ಗೆಯೂ ಅವರಿಗೆ ಜವಾಬ್ದಾರಿ ಇಲ್ಲ ಜ್ಞಾನ ಇಲ್ಲ ಹೀಗೆ ನಡಿತಾ ಇರುತ್ತೆ ಮಧ್ಯ ಮಧ್ಯ ಇದೇ ವಿಷಯವಾಗಿ ಜಗಳಗಳು ಮನೆಯಲ್ಲಿ ಮನಸ್ತಾಪಗಳು ಇದೇ ಆಗ್ತಾಯಿರುತ್ತೆ ನಾನು ಅವರಿಗೆ ಟೈಮ್ ನೋಡಿ ಅವ್ರ ಮೂಡ್ ಸರಿಯಿದ್ದಾಗ ನೋಡಿ ಅವ್ರಿಗೆ ಎಲ್ಲ ಥರ ಒಳ್ಳೆಯ ಒಳ್ಳೆಯ ರೀತಿ ಸಜೆಷನ್ನುಗಳನ್ನ ಕೊಡ್ತಾಯಿರ್ತೀನಿ ಲೈಫಲ್ಲಿ ಮಗು ಇದೆ ಹೆಣ್ಣುಮಗು ನಾವು ಜೀವನ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಮಗುನ ಓದಿಸ್ಬೇಕು ಚೆನ್ನಾಗಿ ನೋಡಿಕೋಬೇಕು ಸಾಕಬೇಕು ಎಲ್ಲ ಥರ ಹೇಳ್ತಾಯಿರ್ತೀನಿ ಆ ಸಮಯಕ್ಕೆ ಅದನ್ನು ಕೇಳಿರ್ತಾರೆ ಮತ್ತು ಅವ್ರದ್ದೇ ಆದ ದಾರಿಯಲ್ಲಿ ಹೋಗ್ತಾಯಿರ್ತಾರೆ ಲೈಫ್ ಹೀಗೆ ಹೋಗ್ತಾಯಿರುತ್ತೆ ಅವರಿಗೆ ಒಂದಿನ ಅರಿವಾಗುತ್ತೆ ಅವ್ರೇನು ಮಾಡ್ತಾಯಿದ್ದಾರೆ ಅಂತ ನಾನು ಅವ್ರಷ್ಟು ಅವ್ರು ಏನೇ ಮಾಡಿದ್ರು ಅವ್ರನ್ನು ಬೈತಾ ಇರಲಿಲ್ಲ ನೀವು ಸರಿಯಿಲ್ಲ ಅಂತ ಹೇಳ್ತಾಯಿರಲಿಲ್ಲ ಮಾಡಬೇಡಿ ಇದು ಮಗು ಇದೆ ಮಗು ಇರೋ ಮನೆಯಲ್ಲಿ ನೀವು ಹಿಂಗ್ ಮಾಡೋದ್ ತಪ್ಪು ಅಂತ ನಾನು ಹೇಳ್ತಾಯಿರ್ತೀನಿ ಆದರೂ ಕೂಡ ಅವರು ಹ್ಞೂ ಅಂತಾರೆ ಹೇಳ್ದಾಗ ಮತ್ತು ಅದೇ ತಪ್ಪನ್ನು ಮಾಡ್ತಾಯಿರ್ತಾರೆ ಅವರು ಹಾಗೆ ಹೀಗೆ ನಡಿತಾ ಇರುತ್ತೆ ಲೈಫು ನಡ್ಕೊಂಡು ಹೋಗ್ತಾಯಿರುತ್ತೆ ದಿನಾ ಜಗಳ ದಿನಾ ಮನಸ್ತಾಪ ಏನಾದರೂ ಒಂದು ದಿನ ಏನಾದರೂ ಒಂದು ಇದ್ದೇ ಇರೋದು ಲೈಫಲ್ಲಿ ಹೀಗಿರಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಮ್ಮ ಮನೆಯವ್ರು ಏನು ಡಿಸೈಡ್ ಮಾಡ್ತಾರೆ ಅನ್ನೋದನ್ನು ನಾವು ಯೋಚ್ನೆಯೂ ಮಾಡಿಲ್ಲ ಆ ಥರ ಒಂದು ನಿರ್ಧಾರಕ್ಕೆ ಬರ್ತಾರೆ ಅವರು ತುಂಬ ಸಾಲಗಳು ಮಾಡಿರ್ತಾರೆ ಆದರೆ ಯಾರೂ ಸಾಲಗಾರರು ಬಂದು ಮನೆ ಹತ್ರ ಸಾಲ ಕೊಡಿ ಸಾಲ ಕೊಟ್ಟಿದ್ದೀವಿ ಅಂತ ಕೇಳಿದ ದಿವಸ ಇಲ್ಲ ಯಾರೂ ಅಷ್ಟು ಸಾಲ ಮಾಡಿದ್ದರೂ ಎಲ್ಲರನ್ನು ಮೇಂಟೇನ್ ಮಾಡ್ತಿದ್ದರು ಹೇಗೆ ಮಾಡ್ತಿದ್ದರು ಅಂತ ಮಾತ್ರ ಗೊತ್ತಿಲ್ಲ ಮಾಡ್ತಾಯಿದ್ದರು ಹೀಗಿರಬೇಕಾದ್ರೆ ಒಂದಿನ ನಮ್ಮ ಅತ್ತೆಗೂ ಅವ್ರಿಗೂ ಜೋರು ಜಗಳ ನಡೆಯುತ್ತೆ ಪ್ರಾಪರ್ಟಿ ವಿಷಯವಾಗಿ ಆ ಜಗಳ ಅತಿರೇಕಕ್ಕೋಗುತ್ತೆ ಅವ್ರಿಗೂ ಅವ್ರಿಗೂ ತುಂಬ ಜಗಳ ಆಗುತ್ತೆ ನಮ್ಮ ನಮ್ಮ ಅತ್ತೆ ಮಗಳು ಮನೆಗೆ ಹೊರ್ಟೋಗ್ಬಿಡ್ತಾರೆ ಹೋದಮೇಲೆ ಅವರು ಫೋನು ಮಾಡೋಲ್ಲ ನಾವು ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡೋಲ್ಲ ರೆಸ್ಪಾಂಡ್ ಇರೋಲ್ಲ ಹದಿನೈದು ದಿವಸ ಆದರೂ ಊರಿಗೆ ಬಂದಿರೋಲ್ಲ ನಮ್ಮ ಮನೆಯವ್ರು ನಮ್ಮ ನನ್ನೂ ನನ್ನ ಮಗಳನ್ನೂ ಕೂರಿಸ್ಬಿಟ್ಟು ನಾನು ನಿಮಗೆ ಮೋಸ ಮಾಡ್ತಾಯಿದೀನಿ ನಾನು ಅನ್ಯಾಯ ಮಾಡ್ತಾಯಿದೀನಿ ನನ್ನ ತಪ್ಪಿನ ಅರಿವಾಗಿದೆ ನನಗೆ ಆದರೆ ಅದನ್ನು ಸರಿ ಮಾಡ್ಸಿ ಸರಿಪಡ್ಸೋಕೆ ಆಗ್ತಾಯಿಲ್ಲ ನನ್ನಿಂದ ಅಂತ ಒಂದು ಮಾತನ್ನು ಹೇಳ್ತಾರೆ ನಾನು ಅವಾಗ ಅವ್ರಿಗೆ ಹೇಳಿದ್ದೊಂದೇ ಮಾಡಿದೀರ ತಪ್ಪು ಜೀವನದಲ್ಲಿ ಎಲ್ಲರೂ ಮಾಡ್ತಾರೆ ಯಾರು ತಪ್ಪು ಮಾಡದೇ ಇರುವಂಥ ವ್ಯಕ್ತಿಗಳು ಯಾರೂ ಇಲ್ಲ ನಿಮ್ಗದು ಅರಿವಾಗಿದೆ ಅಂತಂದಮೇಲೆ ಅದನ್ನು ತಿದ್ದೋಕೆ ಪ್ರಯತ್ನಮಾಡಿ ತಿದ್ಕೋಳೊ ಪ್ರಯತ್ನಮಾಡಿ ನೀವೇನು ತಪ್ಪು ಮಾಡ್ತಿದೀರಾ ಅದನ್ನು ಬಿಟ್ಟು ಒಳ್ಳೆಯ ದಾರಿ ಕಡೆ ನಡೀರಿ ಜೀವನ ಚೆನ್ನಾಗಿರುತ್ತೆ ನಾವು ಎಲ್ಲರ ಮುಂದೇಯು ಚೆನ್ನಾಗಿ ಬಾಳಬೇಕು ಬದುಕಬೇಕು ನಮ್ಮ ಮಗುನ ಚೆನ್ನಾಗಿ ಓದಿಸ್ಬೇಕು ಚೆನ್ನಾಗಿ ಸಾಕಬೇಕು ಅವ್ಳನ್ನ ಜೀವನ್ದಲ್ಲೊಂದು ಮುಂದೆ ಒಳ್ಳೆಯ ದಾರಿಗೆ ತರಬೇಕು ಈ ಥರ ಎಲ್ಲ ಅವ್ರಿಗೆ ಬುದ್ದಿ ಹೇಳಿ ಒಂದಷ್ಟು ದಿವಸ ಒಂದು ಹದಿನೈದು ದಿನದ ತನಕ ಅವರು ತುಂಬ ಚೆನ್ನಾಗಿರ್ತಾರೆ ಮಗು ಜೊತೆ ನನ್ನ ಜೊತೆ ತುಂಬ ಚೆನ್ನಾಗಿರ್ತಾರೆ ಹೊ ನಮ್ಮ ಜೀವನ ಇಷ್ಟು ದಿವಸ ಕಷ್ಟ ಇತ್ತು ನನ್ನ ಮನೆ ನಮ್ಮ ಯಜಮಾನ್ರು ಸರಿ ಹೋದ್ರು ಮುಂದೆ ಲೈಫು ಚೆನ್ನಾಗಾಗುತ್ತೆ ಅನ್ನೋ ಯೋಚ್ನೆಯಲ್ಲಿ ನಾನು ಇದ್ಬಿಡ್ತೀನಿ ಆ ಖುಷಿ ಮುಮೆಂಟನ್ನ ಎಂಜಾಯ್ ಮಾಡಿಕೊಂಡು ಹೀಗಿರಬೇಕಾದ್ರೆ ಒಂದಿನ ಅವರು ಮನೆಗೆ ಬಂದು ಅವ್ರ ಅಮ್ಮಂಗೆ ಫೋನ್ ಮಾಡ್ತಾರೆ ಅವತ್ತು ಕುಡ್ದು ಬಂದಿರ್ತಾರೆ ಅವ್ರ ಅಮ್ಮಂಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಅವ್ರದ್ದೇ ಆದ ಒಂದು ಪದಗಳು ಬಳಸಿ ಮಾತಾಡ್ತಾರೆ ಮಾತಾಡಿ ನಾನು ನಿನ್ನ ಹತ್ರ ಮಾತಾಡಬೇಕು ನೀನು ನಾಳೆಯೇ ಊರಿಗೆ ಬರಬೇಕು ಅಂತ ಫೋನಲ್ಲೆ ಅವ್ರಿಗೆ ಹೇಳ್ತಾರೆ ಆದರೆ ನಮ್ಮ ಅತ್ತೆ ಬರ್ಲಿಕ್ಕೆ ಒಪ್ಪೋದಿಲ್ಲ ನಾವು ಬರ್ಬೋದು ಅಂತ ಮತ್ತು ಮಾರನೇಗೆ ವೆಯ್ಟ್ ಮಾಡ್ತೀವಿ ಆದರೆ ಅವ್ರು ಬರೋದಿಲ್ಲ ನನ್ನ ತಂದೆಗೂ ಫೋನ್ ಮಾಡಿರ್ತಾರೆ ನನ್ನ ತಂದೆ ಬರ್ತಾರೆ ಅವ್ರ ತಾಯಿ ಬರೋದಿಲ್ಲ ನಮ್ಮ ತಂದೆ ಹತ್ರವೇ ಮಾತಾಡ್ತಾರೆ ನನಗೆ ಲೈಫು ಸಾಕಾಗಿದೆ ನನ್ನಿಂದ ಇನ್ನಾಗೋಲ್ಲ ನಮ್ಮ ತಂದೆ ಅವರು ಅವ್ರಿಗೆ ಬುದ್ದಿ ಹೇಳ್ತಾರೆ ಈ ವಯಸ್ಗೆ ನೀವು ಈ ಥರ ಹೇಳಿಬಿಟ್ರೆ ಹೇಗೆ ಇನ್ನೂ ಮೂವತ್ತೆಂಟು ವರ್ಷ ನಿಮಗೆ ಈ ವಯಸ್ಗೆ ನೀವು ಲೈಫು ಸಾಕಾಗಿದೆ ಅಂತಂದರೆ ಹೇಗೆ ನಾವು ಲೈಫಲ್ಲಿ ಏನೇನೋ ಎಷ್ಟೆಷ್ಟೋ ಕಷ್ಟಗಳನ್ನು ಅನುಭವ್ಸಿ ಈ ಲೆವೆಲ್ಲಿಗೆ ನಾವು ಬಂದು ನಿಂತಿದ್ದೀವಿ ನೀವು ಈ ವಯಸ್ಸಿಗೆ ಈ ಥರ ಹೇಳ್ತೀರಲ್ಲ ಇಲ್ಲ ನೀವು ಚೇಂಜಾಗಬೇಕು ಲೈಫಲ್ಲಿ ಬನ್ನಿ ನಿಮ್ಗಿಲ್ಲಿ ಕಷ್ಟಾ ಆಗ್ತಿದೆ ಅಂದರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ನಮ್ಮ ಕಡೆ ಬನ್ನಿ ಅಲ್ಲಿ ಅಂಗಡಿ ಏನಾದರೂ ನೀವೇನು ಮಾಡ್ತೀರ ಅದನ್ನು ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಹೆಂಡತಿ ಮಕ್ಕಳ ಜೊತೆ ಅಲ್ಲೇ ಇರುವಿರಂತೆ ಇಲ್ಲಿ ಸಹವಾಸ ಬೇಡ ನಿಮಗೆ ಸಾಕು ಇಷ್ಟು ದಿನ ಇದ್ದು ಆರೋಗ್ಯದ ಕಡೆ ಗಮನಕೊಡಿ ಇಲ್ಲಿದ್ದಿದ್ದು ಸಾಕು ಇಷ್ಟು ದಿವಸ ಅನ್ನೋ ಥರ ನಮ್ಮ ತಂದೆ ಬುದ್ದಿ ಹೇಳ್ತಾರೆ ಅವ್ರು ಹೇಳ್ತಾರೆ ನಾನು ಹುಟ್ಟಿದ ಊರು ಬೆಳ್ದಿದ್ದ ಊರು ನನ್ನ ತಂದೆ ಊರು ನಾನು ಇದನ್ನು ಬಿಟ್ಟು ಎಲ್ಲೂ ಬರೋಕ್ಕಾಗಲ್ಲ ನಾನು ಇಲ್ಲೇ ಇರ್ತೀನಿ ಆಯಿತು ನಾನು ನಾನು ಸರಿ ಮಾಡ್ಕೊತೀನಿ ಪ್ರಯತ್ನ ಮಾಡ್ತೀನಿ ಅಂತ ಅವ್ರಿಗೂ ಮಾತು ಕೊಡ್ತಾರೆ ನಮ್ಮ ತಂದೆ ಅವ್ರು ಮಾತು ಕೊಟ್ಟರಲ್ಲ ಅನ್ನೋ ಧೈರ್ಯದಲ್ಲಿ ಹೋಗ್ತಾರೆ ಹೋದಾಗ ಒಂದು ಶುಕ್ರವಾರ ಬೆಳಗ್ಗೆ ನನ್ನ ಮಗಳು ಕಾಲ್ಹಿಡ್ಕೊಂಡು ನಮ್ಮ ಮನೆಯವ್ರು ಜೋರಾಗಿ ಅಳ್ತಾರೆ ನಿನಗೆ ಒಳ್ಳೆಯ ತಂದೆ ಸಿಗಲಿಲ್ಲ ಮಗಳೇ ನನ್ನನ್ನು ಕ್ಷಮಿಸು ನೀನು ಅಂತ ನನಗೂ ಅದೇ ಮಾತು ಹೇಳ್ತಾರೆ ನಿನ್ಗೆ ಒಳ್ಳೆಯ ಗಂಡ ಸಿಗಲಿಲ್ಲ ನನ್ನನ್ನು ಕ್ಷಮಿಸು ಅವಾಗ ನಾನು ಅವರಿಗೆ ಹೇಳ್ತೀನಿ ನೀವು ನನಗೆ ಒಳ್ಳೆಯ ಗಂಡಾನೆ ನೀವು ನನಗೆ ಏನು ಮಾಡಿದ್ರು ಏನು ಮಾಡಲಿಲ್ಲ ಅಂದರೂ ನೀವು ನನಗೆ ಒಳ್ಳೆಯ ಗಂಡಾನೆ ನೀವು ಅದನ್ನು ಮನಸ್ಸಿಂದ ತೆಗೆದ್ಹಾಕಿ ಇನ್ಮುಂದೆ ನಮ್ಮ ಜೀವನಾನ ನಾವು ಒಂದು ಸುಂದರವಾಗಿ ರೂಪಿಸ್ಕೊಬೇಕು ಅದ್ರ ಕಡೆ ನಾವು ಗಮನ ಕೊಡೋಣ ಹಳೆಯದೆಲ್ಲ ಯೋಚನೆ ಮಾಡಬೇಡಿ ಹಳೆಯದನ್ನೆಲ್ಲ ಮನಸ್ಸಿಂದ ಕಿತ್ತಾಕಿ ನಮ್ಮ ಜೀವನಾನ ಚೆನ್ನಾಗಿ ನಡೆಸ್ಕೊಂಡ್ ಹೋಗೋದ್ರ ಕಡೆ ನಾವು ಗಮನ ಕೊಡೋಣ ಅಂತ ನಾನು ಹೇಳ್ತೀನಿ ಸರಿ ಬರ್ತೀನಿ ಒಂದು ಅರ್ಧ ಗಂಟೆ ಹೊರಗಡೆ ಹೋಗ್ ಬರ್ತಿನೀಂತ ಹೋಗ್ತಾರೆ ಹೋದವರು ಸಂಜೆ ಆದರೂ ವಾಪಾಸ್ ಬರೋಲ್ಲ ನಾನು ಫೋನು ಮನೆಯಲ್ಲೇ ಬಿಟ್ಟೋಗಿರ್ತಾರೆ ನಾನು ಅವ್ರ ಫೋನಿಂದಂದಲೇ ಅವರ ಫ್ರೆಂಡ್ ಸರ್ಕಲ್ಲಿಗೆಲ್ಲಾರ್ಗೂ ಫೋನ್ ಮಾಡ್ತೀನಿ ಮಾಡಿ ಮಾತಾಡ್ತೀನಿ ಯಾರೂ ನಮ್ಮ ನಮ್ಮ ಮನೆಗ್ ಬಂದಿಲ್ಲ ನನ್ನ ಅಂಗ್ಡಿಯ ಹತ್ರ ಬಂದಿಲ್ಲ ನನಗೆ ಫೋನ್ ಕಾಲ್ ಮಾಡಿಲ್ಲ ನನಗೆ ಅವ್ನು ಸಿಕ್ಕಿಲ್ಲ ಅಂತಾನೆ ಹೇಳ್ತಾರೆ ಹೊರತು ಯಾರೂ ನಾವು ನೋಡಿದ್ವಿ ನಮ್ಮನ್ನು ಮಾತಾಡಿಸ್ದ ಬಂದಿದ್ದ ಅಂತ ಹೇಳೋರು ಯಾರು ಇರೋಲ್ಲ ಅವಾಗ ನನಗೆ ಸ್ವಲ್ಪ ಭಯ ಆಗುತ್ತೆ ನಂಗೊತ್ತಿರೊ ಕೆಲವು ಊರೋರ್ಗೆ ಫೋನ್ ಮಾಡ್ತೀನಿ ಮಾಡಿ ಕೇಳ್ತೀನಿ ಅವರು ಯಾರೂ ನಾವು ನೋಡಿಲ್ಲ ಅಂತಾರೆ ಅವಾಗ ನನ್ನ ಅಕ್ಕಪಕ್ಕದ ಮನೆಯಲ್ಲಿರೋಂತ ಮಾತಾಡಿಕೊಂಡು ಒಬ್ಬರು ಆಂಟಿನ ಕರ್ಕೊಂಡು ಹಾಟೊ ಮಾಡಿಕೊಂಡು ನಾನೆ ಊರೆಲ್ಲ ಸುತ್ತಿ ಹುಡುಕೋಕೆ ಟ್ರೈ ಮಾಡ್ತೀನಿ ಊರೆಲ್ಲ ಹುಡುಕ್ತೀನಿ ಸುತ್ತುತೀನಿ ಎಲ್ಲ ಕಡೆ ಸುತ್ತಿ ಅಲ್ದು ಎಲ್ಲ ಆದಮೇಲೆ ಸಂಜೆ ಐದು ಗಂಟೆ ಆಗುತ್ತೆ ಐದು ಗಂಟೆಗೆ ನನಗೆ ಪ್ಲ್ಯಾಶಾಗುತ್ತೆ ಅವ್ರ ತಂದೆ ತೀರಿದ್ಮೇಲೆ ಇವ್ರು ತುಂಬ ಡಿಪ್ರೆಶನ್ನಿಗೆ ಹೋಗಿದ್ರು ನಾನು ಅವಾಗ ನನ್ಗೇನು ಹೊಳೆಯುತ್ತೆ ನಾನು ಅವ್ರ ತಂದೆಯ ದಫನ್ ಮಾಡಿದ ಜಾಗದಲ್ಲಿರ್ಬೋದು ಅಂತ ಅವಾಗ ಅವ ಆಂಟಿಗೆ ಹೇಳ್ಬಿಟ್ಟು ಅವ್ರನ್ನು ಕರ್ಕೊಂಡು ಸ್ಮಶಾಣದ ಹತ್ರ ಹೋಗ್ತೀನಿ ಅವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಹೇಳ್ತಾರೆ ಇಲ್ಲೇ ಇದ್ದರು ಇವಾಗಷ್ಟೆ ಹೋದ್ರು ಅವರು ಅಂತ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಅದೇ ಸಮಾಧಿ ಹತ್ರ ಕೂತಿರ್ತಾರೆ ಅವ್ರ ತಂದೆ ಸಮಾಧಿ ಹತ್ರ ಅವಾಗ ನಾನಲ್ಲಿ ಹುಡ್ಕೋಕ್ ಹೋಗ್ ಹೋಗೊ ಅಷ್ಟರಲ್ಲಿ ಅವ್ರು ಹೊರಟ್ಬಿಟ್ಟಿರ್ತಾರೆ ಮತ್ತು ನಾನು ಅವ್ರನ್ನು ಹುಡ್ಕೊಂಡು ಬರಬೇಕಾದ್ರೆ ಅವ್ರ ಫ್ರೆಂಡ್ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಇಲ್ಲಿದ್ದಾರೆ ನಿಮ್ಮ ಯಜಮಾನ್ರು ಬನ್ನೀ ಅಂತ ಅವಾಗ ಹೋಗಿ ಅವ್ರನ್ನು ಕರ್ಕೊಂಡು ಮನೆಗೆ ಹೋಗ್ತೀನಿ ಮನೆಗೆ ಹೋದಾಗ ಅವ್ರ ಫ್ರೆಂಡ್ಸೆಲ್ಲ ಬರ್ತಾರೆ ನನ್ನ ಅಕ್ಕಪಕ್ಕದ ಅಕ್ಕಪಕ್ಕದವ್ರೂ ಬರ್ತಾರೆ ಬಂದು ಅವರಿಗೆ ಬುದ್ದಿ ಹೇಳ್ತಾರೆ ಯಾಕೆ ನೀನು ಹೀಗ್ ಹೋಗಿದ್ದೆ ಅಲ್ಲಿ ಹೋಗಿ ಯಾಕೆ ಕೂತಿದ್ದೆ ನೀನು ಇಲ್ಲಿ ಈ ಹುಡ್ಗಿ ಗಾಬರಿಯಾಗಿತ್ತಲ್ವ ಹೀಗೆಲ್ಲ ಮಾಡಬೇಡ ಅವ್ಳು ಭಯಪಡ್ಕೋತಾಳೆ ನಿನ್ನನ್ನು ಬಿಟ್ಟರೆ ಅವ್ಳಿಗ್ ತಾನೆ ಯಾರಿದ್ದಾರೆ ಯೋಚನೆ ಮಾಡು ಆ ಮಗುನ ನೋಡು ಅಂತ ಹೇಳ್ತಾರೆ ಅವತ್ತು ರಾತ್ರಿಯೆಲ್ಲಾ ಅವ್ರನ್ನು ಕಾಯೋದೆ ಆಗುತ್ತೆ ಎದ್ದೇಳೋವ್ರು ಹೊರ್ಗಡೆ ಹೋಗೋದು ಒಳಗೆ ಬರೋದು ಮಧ್ಯರಾತ್ರಿ ಎದ್ದೋಗೋದು ಹೊರ್ಗಡೆ ಬರೋದು ಕುತ್ಕೊಳ್ಳೋದು ನಿದ್ದೆ ಮಾಡೋಂಗಿಲ್ಲ ಇದೇ ಥರ ಮಾಡ್ತಾಯಿರ್ತಾರೆ ಮತ್ತು ಮಾರನೇಗೆ ನಾರ್ಮಲ್ಲಾಗಿ ಎದ್ದು ಅಂಗ್ಡಿಗೆ ಹೋಗ್ಬರ್ತೀನಿ ಅಂತ ಸ್ನಾನ ಮಾಡಿ ತಿಂಡಿ ತಿಂದು ಪೂಜೆ ಮಾಡಿ ನಾರ್ಮಲ್ಲಾಗೆ ಇರ್ತಾರೆ ಹೋಗ್ತಾರೆ ಅಂಗಡಿಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಊಟ ಮಾಡ್ತಾರೆ ಸಂಜೆ ಮಗು ಬಂದಾಗ ಮಗು ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಅವ್ಳಗೆ ತಿಂಡಿ ಕೊಡಿಸ್ತಾರೆ ಮತ್ತು ಅಂಗ್ಡಿಗೆ ಹೋಗ್ತಾರೆ ಮತ್ತು ಬರ್ತಾರೆ ನಾರ್ಮಲ್ ಊಟ ಮಾಡಿ ಮಲಗ್ತಾರೆ ಮಂಡೇ ಮಂಡೇನು ಹಾಗೆ ಇರ್ತಾರೆ ಮತ್ತು ಮಂಗಳವಾರದ್ ದಿವಸ ಬೆಳಗ್ಗೆ ಮನೆಯಲ್ಲಿ ಯಾವಾಗ್ಲೂ ಟೀ ಕುಡಿಯದೇ ಇರೋವ್ರು ಟೀ ಕೇಳ್ತಾರೆ ನನಗೆ ಟೀ ಮಾಡಿಕೊಡ್ತೀನಿ ನಾನು ಅವ್ರಿಗೆ ಟೀ ಕುಡಿದು ಅಂಗ್ಡಿಗೆ ಹೋಗ್ತಾರೆ ಮತ್ತು ಬರ್ತಾರೆ ಒಂಬತ್ತುವರೆ ಹತ್ತು ಗಂಟೆಗೆ ಬಂದು ತಿಂಡಿ ತಿಂತಾರೆ ದೋಸೆ ಮಾಡಿರ್ತೀನಿ ಎರಡು ದೋಸೆ ತಿಂತಾರೆ ದೋಸೆ ತಿಂದು ಅಂಗ್ಡಿಗೆ ಹೋಗ್ತಾರೆ ಮತ್ತು ಅಂಗಡಿಯಿಂದ ಬರ್ತಾರೆ ಮನೆಗೆ ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತಲ್ಲಿ ಬಂದು ನನ್ನ ಹೊರಗಡೆ ಎಲ್ಲೂ ಹೋಗುವಂಗಿದ್ದರೆ ಹೋಗಿ ಬಾ ಫ್ರೆಂಡ್ ಮನೆ ಎಲ್ಲಾದರೂ ಅಂತಾರೆ ಇಲ್ಲ ನನ್ಗೆ ಹೋಗೊಕ್ಕೆ ಮನಸ್ಸಿಲ್ಲ ಇವತ್ತು ಮನೆಯಲ್ಲೆ ಇರ್ತೀನಿ ಅಂತಾರೆ ಅವಾಗ ಅವ್ರು ಹೇಳ್ತಾರೆ ನಾನು ಯಾರೋ ಫ್ರೆಂಡ್ಹತ್ರ ಎಮರ್ಜನ್ಸಿಗೆ ಹಣ ಕೇಳಿದ್ದೆ ಅವ್ರು ಬರೋರಿದ್ದಾರೆ ಮನೇಲಿ ಮನೆಗೆ ಅವ್ರು ಬಂದಾಗ ನೀನು ಮನೆಲಿರಬೇಡ ಎಲ್ಲಾದರೂ ಹೊರಗೋಗ್ಬಾ ಸರಿ ಅಂತ ಹೇಳಿ ನಾನು ಮಂಗಳವಾರ ಆಗಿರೋ ಕಾರಣ ದೇವಸ್ಥಾನಕ್ ಹೋಗ್ಬರೋಣ ಅಂತ ದೇವಸ್ಥಾನದ್ ಕಡೆ ಹೊರಡುತ್ತೀನಿ ದೇವಸ್ಥಾನಕ್ ಹೋಗಿ ಮಂಗಳಾರ್ತಿ ತಗೊಂಡು ಕೈ ಮುಗಿದು ದೇವಸ್ಥಾನ್ದಲ್ಲಿ ಧ್ಯಾನಕ್ಕೆ ಕೂತಿರ್ತೀನಿ ನನಗೆ ಒಂದು ಫೋನ್ ಕರೆ ಬರುತ್ತೆ ನನ್ನ ನೇಬರ್ ಫೋನ್ ಮಾಡಿರ್ತಾರೆ ನಿನ್ನ ಹಸ್ಬೆಂಡ್ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಗಾಬರಿಯಾಗುತ್ತೆ ಟೆನ್ಷನ್ ಆಗುತ್ತೆ ಏನು ಮಾಡಬೇಕೂಂತ ತೋಚೋಲ್ಲ ನಾನಲ್ಲೇ ದೇವಸ್ಥಾನ್ದಲ್ಲಿ ಇದ್ದ ಒಬ್ಬರು ಫ್ರೆಂಡನ್ನು ಕರ್ಕೊಂಡು ಆಟೊ ಮಾಡಿಕೊಂಡು ಮನೆ ಹತ್ರ ಬರ್ತೀನಿ ಮನೆ ಹತ್ರ ಬರೋ ತನಕ ಅವರು ಹ್ಯಾಂಗ್ ಮಾಡಿಕೊಂಡಿರ್ತಾರೆ ನಾನು ಎಲ್ಲರಿಗೂ ಹೇಳ್ತೀನಿ ಅವ್ರನ್ನು ಇಳಿಸಿ ನಾನು ಇವಾಗಷ್ಟೆ ಹೋದೆ ದೇವಸ್ಥಾನಕ್ಕೆ ನಾನು ಹೋಗಿ ಕಾಲು ಗಂಟೆಯೂ ಆಗಿರೋಲ್ಲ ಅವರು ಹಂಗೆ ಮಾಡ್ಕೊಂಡಿದ್ರು ಬದುಕೋ ಚಾನ್ಸಸ್ ಇರುತ್ತೆನೋ ದಯವಿಟ್ಟು ಅದನ್ನು ಅವ್ರನ್ನು ಬಿಡಿಸಿ ಹಗ್ಗದಿಂದ ಇಳಿಸಿ ಅಂತ ಆದರೆ ಯಾರೂ ಆ ಪ್ರಯತ್ನ ಮಾಡಲಿಲ್ಲ ಜೀವ ಹೋಗಿದೆ ಇಳ್ಸಿದ್ರೂ ಪ್ರಯೋಜನ ಇಲ್ಲ ಮುಟ್ಟಬಾರ್ದು ಇದು ಪೋಲಿಸ್ ಕೇಸ್ ಆಗೋದರಿಂದ ಮುಟ್ಹೊಂಗಿಲ್ಲ ನೀವೂ ಹೋಗ್ಬೇಡಿ ಹತ್ರ ಅಂತಾರೆ ನಾನೂ ಹೋಗೋದಿಲ್ಲ ಅವಾಗ ನನ್ನ ಅತ್ತೆಗೆ ನಮ್ಮ ಅತ್ತಿಗೆಯಂದಿರ್ಗೆ ನನ್ನ ತಂದೆ ತಾಯಿಗೆ ಎಲ್ಲರಿಗೂ ಫೋನ್ ಮಾಡಿಸ್ತೀನಿ ಎಲ್ಲರೂ ಬರ್ತಾರೆ ನನ್ನ ತಂದೆ ತಾಯಿ ನಮ್ಮ ಅತ್ತಿಗೆ ನಮ್ಮ ಅತ್ತೆ ಆದರೆ ನಮ್ಮ ಅತ್ತೆಯವ್ರ್ ಬಂದಾಗ ನಮ್ಮ ತಂದೆ ಮನೆ ಕಡೆಯವ್ರು ಸ್ವಲ್ಪ ಬೈತಾರೆ ಮಗ ಮಾತಾಡ್ಬೇಕೂಂತ ಕರೆದಾಗ ನೀವು ಬರಬೇಕಿತ್ತು ಅಲ್ವಾ ಯಾಕೆ ಬರಲಿಲ್ಲಾಂತ ಆ ಕೋಪಕ್ಕೆ ನಮ್ಮ ಅತ್ತೆ ವಾಪಾಸ್ ಹೊರಟ್ಹೋಗ್ತಾರೆ ಇರೋದೆ ಇಲ್ಲ ನಮ್ಮದು ಸ್ವಲ್ಪ ಪೋಲಿಸ್ ಕೇಸೆಲ್ಲ ಆಗಿ ಸ್ಟೇಷನಲ್ಲಿ ಮುಚ್ಚಳಿಕೆ ಎಲ್ಲ ಬರೆಸ್ಕೋತಾರೆ ಕಂಪ್ಲೆಂಟ್ ಕೊಟ್ಟಿರ್ತೀನಿ ನಾನು ಅದನ್ನು ವಾಪಾಸ್ ಮತ್ತು ಸಂಜೆ ಅಷ್ಟರಲ್ಲಿ ವಾಪಾಸು ತಗೊತೀನಿ ಮತ್ತು ಯಥಾ ಸ್ಥಿತಿ ಕಾರ್ಯಗಳೆಲ್ಲ ಮುಗಿಸ್ತೀನಿ ಆದರೆ ನಮ್ಮ ಅತ್ತೆ ಬೈಸ್ಕೊಂಡು ವಾಪಾಸ್ ಹೋದವರು ಮಗನ ಮುಕ ನೋಡೋಕೂ ಕೂಡ ಬರೋಲ್ಲ ಅದು ನನಗೆ ತುಂಬ ಬೇಜಾರಾಗುತ್ತೆ ನೋವಾಗುತ್ತೆ ಹೆತ್ತ ಮಗನ ಮುಕ ನೋಡೋಕೆ ಬರಲಿಲ್ವಲ್ಲ ಅಂತ ಅವರ ಸ್ನೇಹಿತರು ನನ್ನ ತಂದೆ ಮನೆ ಕಡೆಯವ್ರು ಎಲ್ಲ ನಿಂತ್ಕೊಂಡು ಕಾರ್ಯನ ಮುಗಿಸ್ತೀವಿ ಅದಾದ ನಾಲ್ಕು ದಿವಸಕ್ಕೆ ನಮ್ಮ ಅತ್ತೆ ನಮ್ಮ ಅತ್ತಿಗೆ ಮನೆ ಬರ್ತಾರೆ ಬಂದರು ಏನಾಯಿತು ಯಾಕೆ ಅವ್ನು ಹಂಗ್ ಮಾಡಿಕೊಂಡ ಏನು ನಡೆದಿತ್ತು ಮನೆಯಲ್ಲಿ ಅದನ್ನೇನು ಕೇಳೋಲ್ಲವ್ರು ನನ್ನನ್ನು ವಿಚಾರ್ಸೋಲ್ಲ ಬಂದು ಅವ್ರಷ್ಟಕ್ಕೆ ಅವ್ರು ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಅವ್ರಷ್ಟಕ್ಕೆ ಅವರಿರ್ತಾರೆ ನನ್ನ ಪಾಡಿಗೆ ನಾನು ನನ್ನ ಮಗು ನನ್ನ ತಾಯಿ ನನ್ನ ಪಾಡಿಗೆ ನಾವಿರ್ತೀವಿ ತೇ ಮತ್ತು ಹನ್ನೊಂದು ದಿನದ ಕಾರ್ಯ ಮಾಡ್ಬೇಕಿರುತ್ತೆ ಹಾಗಾಗಿ ನಾವು ಅದ್ರ ಸಿದ್ದತೆಯೆಲ್ಲ ನಾವೇ ಮಾಡ್ತಾಯಿರ್ತೀವಿ ನನ್ನ ತಂದೆ ಮನೆ ಕಡೆಯವ್ರೆ ಮಾಡ್ತಾಯಿರ್ತಾರೆ ಹನ್ನೊಂದು ದಿನದ ಕಾರ್ಯನ ಮುಗಿಸ್ತೀವಿ ಮುಗಿಸಿ ಅವ್ರನ್ನು ಕೂರಿಸಿ ನಮ್ಮ ಅತ್ತೆನ ನಮ್ಮ ತಂದೆ ಮನೆ ಕಡೆಯವ್ರು ಕೇಳ್ತಾರೆ ಒಂದು ಮಗು ಇದೆ ಹೆಣ್ಣು ಮಗು ನನ್ನ ಮಗ್ಳ ಜೀವನ ಮುಂದೆ ಹೇಗೆ ಆದರೆ ನಮ್ಮ ಅತ್ತೆ ಕೊಡೋದು ಒಂದೇ ಉತ್ತರ ಅದಕ್ಕೆ ನಾನು ಹೊಣೆಯಲ್ಲ ಅವ್ಳ ಜೀವನ ಅವಳಿಗೆ ನನಗೇನು ಮಾಡೋಕ್ಕಾಗಲ್ಲ

ಅವಾಗ ನನಗೆ ಮುಂದೆ ನನ್ನ ಜೀವನ ಏನು ನನ್ನ ಮಗು ಏನು ನಾನು ಹೇಗ್ ಬದುಕಬೇಕು ಹೇಗೆ ಜೀವನ ನಡೆಸ್ಬೇಕು ನನ್ಗೆ ಯಾರಿನ್ನು ಜೊತೆಗಿರ್ತಾರೆ ಈ ಥರ ಎಲ್ಲ ಮನಸ್ಸಲ್ಲಿ ಓಡ್ತಾಯಿರುತ್ತೆ ಯೋಚನೆಗಳು ನಾನು ಸಲ್ಪ ಕುಗ್ಗಿರ್ತೀನಿ ಕೂಡ ಆಮೇಲೆ ತುಂಬ ಕಷ್ಟ ಆಗ್ತಾಯಿರುತ್ತೆ ಆದರೆ ನಾವೇನು ಅತ್ತೆನ ಫೋರ್ಸ್ ಮಾಡಿ ಕೇಳಿರೋಲ್ಲ ಅವರಿಷ್ಟ ಅವ್ರ ಆಸ್ತಿ ಅವರಿಷ್ಟ ಅವ್ರು ಕೊಟ್ಟರೆ ಮೊಮ್ಮಗ್ಳ ಮೇಲೆ ಪ್ರೀತಿ ಇದ್ದು ಕೊಡಲಿ ಇಲ್ಲಾಂದ್ರೆ ನಮಗೆ ಬೇಡ ಅವ್ರದ್ದು ಅಂತ್ಹೇಳಿಬಿಟ್ಟು ಅಲ್ಲಿಂದ ಹೊರಟ್ಬರ್ತೀನಿ ಬಂದ ಮೇಲೆ ನಾನು ಇಷ್ಟು ದಿವಸ ಆಗಿಯೂ ಕೂಡ ಒಂದುವರೆ ವರ್ಷ ಆಗ್ತಾ ಬರ್ತಿದೆ ನಾನಿನ್ನೂ ನನ್ನ ಅತ್ತೆ ಮನೆ ಕಡೆ ಹೋಗಿಲ್ಲ ಅವರು ಮಗು ಹೇಗಿದೆ ಅಂತಾನೂ ವಿಚಾರಿಸಿಲ್ಲ ಫೋನ್ ಮಾಡಿಲ್ಲ ನಾನು ಮಾಡೋಕ್ ಹೋಗಿಲ್ಲ ನನಗೆ ಈಗ ನನ್ನ ಗುರಿ ನನ್ನ ಮಗಳನ್ನು ಚೆನ್ನಾಗಿ ಓದಿಸ್ಬೇಕು ಬೆಳೆಸ್ಬೇಕು ಸಾಕಬೇಕು ಅವ್ಳನ್ನು ಒಂದು ಲೆವೆಲ್ಲಿಗೆ ತರಬೇಕು ಅದಷ್ಟೇ ನನ್ನುದ್ದೇಶ ನನಗೆ ಖುಷಿ ಇರೋದೆ ಅದರಲ್ಲಿ ನನ್ನ ನಮ್ಮ ಯಜಮಾನ್ರನ್ನ ತುಂಬ ಮಿಸ್ ಮಾಡ್ತೀನಿ ಆದರೂ ಅದ್ರ ಜೊತೆಗೆ ನನಗೆ ಈಗ ನನ್ನ ಮಗಳ ಭವಿಷ್ಯ ಮಾತ್ರ ಕಣ್ಮುಂದೆ ಇದೆ ಅವರು ನಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡದೆ ಹಾಗ್ ಮಾಡಿಕೊಂಡ್ರು ಆದರೆ ನಾನು ಅವ್ರ ಯೋಚ್ನೆಯಲ್ಲೇ ಕೂತು ಕೊರ್ಗಿದ್ರೆ ನನ್ನ ಮಗಳ್ನ ನೋಡೋಕ್ಕೆ ಯಾರೂ ಇರೋಲ್ಲ ಹಾಗಾಗಿ ನಾನು ನನ್ನ ಎಲ್ಲ ನೋವುಗಳನ್ನು ಮರೆತು ಎಲ್ಲ ದುಃಖಗಳನ್ನು ನುಂಗಿ ನನ್ನ ಮಗಳನ್ನು ಚೆನ್ನಾಗಿ ಸಾಕಬೇಕು ಚೆನ್ನಾಗಿ ಬೆಳೆಸ್ಬೇಕು ಚೆನ್ನಾಗಿ ಓದಿಸ್ಬೇಕು ಅವ್ಳನ್ನು ಒಂದು ಒಳ್ಳೆಯ ಹುದ್ದೆಯಲ್ ನೋಡ್ಬೇಕೂಂತ ಆಸೆಪಡ್ತಾಯಿದೀನಿ ಅದನ್ನು ಮಾಡ್ತೀನಿ ಕೂಡ ಹಾಗಾಗಿ ಇದು ನನ್ನ ಒಂದು ಕಳೆದ ಒಂದು ವರ್ಷದಲ್ಲಿ ನನ್ನ ಲೈಫಲ್ಲಿ ನಡೆದಂಥ ತುಂಬ ಕೆಟ್ಟ ದಿನಗಳು ಎದುರಿಸ್ದಂಥ ಸಂಕಷ್ಟಗಳು ಇನ್ನೂ ಎದ್ರುಸ್ತಾನೇ ಇದೀನಿ ನಾನು ನನ್ನ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸ್ತಾನೇ ಇದೀನಿ ಲೈಫ್ ಪೂರ್ತಿ ಇದೇ ಇರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಭಗವಂತ ಹೇಗ್ ನನ್ನನ್ನು ಮುಂದೆ ತಗೊಂಡ್ಹೋಗ್ತಾನೆ ನೋಡಬೇಕು ಒಳ್ಳೆಯ ರೀತಿಲಂತೂ ನನ್ನ ಪ್ರಯತ್ನಗಳನ್ನು ನಾನು ಮಾಡ್ತಾನೆ ಇದೀನಿ